ಹಲೋ ಹಾಂ ನಿಮ್ಮ ನಿಮ್ಮ ರೆಸ್ಟೋರೆಂಟಿಂದ ನಾವು ತೊಗೊಂಡ್ ಹೋಗ್ತಿವಲ್ಲ ಮಾಮೂಲಿ ಗಿರಾಕಿ ಆರ್ಡ್ರು ಒಂದು ಫೈ ಅಂಡ್ರೆಡ್ ಜನಕ್ಕೆ ಆಗೋಷ್ಟು ಬೇಕಾಗಿತ್ತು ಹಾಂ ಫಂಕ್ಷನ್ ನಮ್ಮ ಅಕ್ಕನ ಮದ್ವೆ ಇತ್ತಾ ಅದಕ್ಕೆ ಬೇಕಾಗಿತ್ತು ನಿಮ್ದು ಪೇಮಸ್ ಅಲ್ವಾ ರೆಸ್ಟೋರೆಂಟು ಸ್ಪೆಷಲ್ಲು ಫಲಾವ್ ಅನ್ನ ಸಾಂಬಾರು ಆಮೇಲೆ ಏನಾದರೂ ನೆಂಚ್ಕೊಳ್ಳೋಕ್ಕೆ ಪಲ್ಯ ಆಮೇಲೆ ಹಪ್ಳ ಉಪ್ಪಿನ್ಕಾಯಿ ನೀರು ಬೋಟಲ್ ಜ್ಯು ಬಾದಾಮಿನ ಇಷ್ಟು ಬೇಕು ಹಾಂ ನಿಮ್ಗೆ ಎಲ್ಲ ಎಲ್ಲಾ ನೀವೇ ನೋಡ್ಕೊಳ್ಳೋದು ಅಡ್ಗೆಯಿಂದ ಹಿಡ್ದು ಬಡ್ಸೋರ ತನಕನೂ ನೀವೇ ನೋಡ್ಕೊಳ್ಳೋದು

ಹಾಂ ಎಮೌಂಟ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ ಏ ನೀವು ಗೊತ್ತಿದ್ಯಲ್ಲ ನಮ್ಮದು ಎಮೌಂಟಿಗೆಲ್ಲ ಹಿಂದೆ ಮುಂದೆ ಏನೂ ನೋಡೋಲ್ಲ ಎಲ್ಲಾ ಅಷ್ಟೇ ಇದ್ದಿದ್ದು ಇದ್ದಂಗೆ ಕೊಡ್ತೀವಿ ಏನು ಅಷ್ಟು ಕಂಜೂಸ್ ಅಲ್ಲ ನಾವು

ನಿಮ್ಮ ಯಾವಾಗ ಈಗ ಒಂದಕ್ಕೆ ಮಾರ್ಚ್ ಒಂದಕ್ಕೆ

ಹ್ಞೂ ಮತ್ತೆ ಎಲ್ಲೋ ರಜೆಗೆ ಹೋಗಿದ್ರಲ್ಲ ನೀವು ರಜೆಗೆ ಹೋಗಿದ್ರಲ್ಲ ಇಲ್ಲಾಗಿದ್ರಲ್ಲ ರೆಸ್ಟೋರೆಂಟ್ ಹತ್ತಿರ ಹೋಗಿ ಬಂದೆ ನಾನು ಹಾಂ ನಿಮ್ಮ ಬ್ರಾಂಚ್ ಬಗ್ಗೆ ಗೊತ್ತಿದೆಯಲ್ಲ ಅದಕ್ಕೆ ಎಲ್ಲ ಈಗ ಬರ್ತೀವಿ ಕಸ್ಟಮರ್ಸಿಗೆ ನಿಮಗೆ ಕೊಟ್ಟಿದ್ದು ನಾವು ನಮ್ಮ ಆರ್ಡ್ರ್

ಹೌದು ಮತ್ತೆ ಮನೆ ಕಡೆಯೆಲ್ಲ ಹಾಂ ಹಾಂ ಆಯ್ತು ಸರಿ